ನಮಸ್ತೇ ಹೇಳಿ ಈಗ ಹೊಸ್ತಾಗ ಮೇಡಮ್ ವೀವೋ ವೈಜ್ ವೈ ಟ್ವೆಂಟಿ ಇದೆ ಮೇಡಮ್ ಅದು ಟ್ವೆಂಟಿ ತೌಸಂಡ್ ಆಗತ್ತೆ ಮೇಡಮ್ ನೀವು ಎಷ್ಟು ತಿಂಗಳು ಮಾಡ್ಸ್ತೀರ ಮೇಡಮ್ ಆರು ತಿಂಗ್ಳು ಮಾಡ್ಸ್ತೀರಾ ಮೇಡಮ್ ನೀವು ಆರು ತಿಂಗ್ಳು ಮಾಡ್ಸ್ಕಂತಿರಾ ಈಮೇ ಇ ಎಮ್ ಐ ಮೇಡಮ್ ಆರು ತಿಂಗ್ಳು ಮಾಡಿಸಿದ್ರೆ ಮೂರು ಸಾವಿರದ ಮುನ್ನೂರ ಚಿಲ್ಲರೆ ಬರುತ್ತೆ ಮೇಡಮ್ ಒನ್ ತಿಂಗಳಿಗೆ ಆ್ಯಫರ್ ಅಂದರೆ ಏನಿಲ್ಲ ಮೇಡಮ್ ಬ್ಲೂಟುತ್ ಕೊಡ್ತೀವಿ ಒಂದು ಮತ್ತೆ ಆಫರ್ ಇನ್ನೇನು ಕೊಡೋದು ಮೇಡಮ್ ಹ್ಞೂ ಕಡಿಮೆ ಪ್ರೈಸಿಗೆ ಇಲ್ಲ ಮೇಡಮ್ ಹೌದು ಮೇಡಮ್ ಅದ್ಬೇಕಾರೆ ಆರು ಆರು ಆರು ಇ ಎಮ್ ಐ ಕಟ್ಟಬೇಕು ಒಂದು ವರ್ಷನಾ ಮೇಡಮ್ ಮೇಡಮ್ ಹದಿನಾರು ನೂರು ಚಿಲ್ಲರೆ ಆಗುತ್ತೆ ಮೇಡಮ್ ಒಂದು ವರ್ಷ ಆದರೆ ಜಾಸ್ತಿ ಏನೂ ಇರೋಲ್ಲ ಮೇಡಮ್ ಈ ಡೌನ್ ಪೇಮೆಂಟ್ ಕಟ್ಸ್ಕಂತಿವಲ್ಲ ನಿಮ್ಮ ಹತ್ರ ಎರಡು ಸಾವಿರ ಅದೇ ಇಂಟ್ರಸ್ಟ್ ಇರುತ್ತೆ ಮೇಡಮ್ ಅದು ಕಡಿಮೆ ರೇಟಿಂದು ಅಂದರೆ ಈ ಮಾಡಲ್ ಸಿಗೋಲ್ಲ ಮೇಡಮ್ ಬೇರೆ ಮಾಡಲ್ ಸಿಗುತ್ತೆ ಹಾಂ ಓಕ್ ಓಕೆ ಮೇಡಮ್